ನಾನು ಇಲ್ಲಿ ಮೈಸೂರಿಂದ ಮಾತಾಡ್ತಿರೋದು ಸರ್ ನಮಗೆ ಗದಗ ಒನ್ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಸರ್ ಟೂರಿಸ್ಟ್ ಇಂದೆಲ್ಲ ಈಗ ಅಲ್ಲಿನ ಫೇಮಸ್ ಇರುವಂಥ ಹಾಂ ಸರ್ ಪ್ಲೇಸ್ ಆಯ್ತು ಟೆಂಪಲ್ಸ್ ಆಯ್ತು ಹಾಂ ಸರ್ ಕೇಳ್ಸ್ತು ಆಯ್ತು ಹಾಂ ಸರ್ ಎಲ್ಲವನ್ನೂ ನೋಡ್ಬೇಕೇನು ಹಾಂ ಸರ್ ಹಾಂ ಸರ್

ಹಾಂ ಸರ್ ನನಗೆ ಬಂದರೆ ನೀವೆಲ್ಲ ತೋರಿಸ್ತೀರಾ ಅಂದರೆ ಒಂದು ವೀಕಾ ನಾನು ಈಗ ಅಲ್ಲಿಗೆ ಬರ್ತೀನಿ ಒಂದು ವೀಕ್ ಆಗ್ಬೋದು ನನಗೆ ಉಳ್ಕೊಳ್ಳೋಕ್ಕೆ ಏನಾದರೂ ಜಾಗ ಯಾವ್ದಾದ್ರು ಹೋಟಲ್ ಆಯಿತು ರೆಸಿಡೆಂಟ್ ಆಯಿತು ಎಲ್ಲಾದರೂ ಎಲ್ಲ ಫೆಸಿಲಿಟಿ ಇದೆಯಲ್ಲ ಇಲ್ಲಿ ಹಾಂ ಸರ್

ಈಗ ನೀವು ಹೇಳಿದ್ದಿರಲ್ಲ ಅಲ್ಲಿ ಪ್ಲೇಸ್ ಎಲ್ಲವೂ ಹೀಗೆ ತೋರಿಸ್ತೀನಿ ಅಂತ ಹೇಳಿದ್ದರೆಲ್ಲ ಅಲ್ಲೆಲ್ಲ ಫೀಸ್ ಇದೆಯಾ ಎಲ್ಲ ಇದಕ್ಕೂ ಫೀಸ್ ಇದೆಯಾ

ಹಾಂ ಸರ್ ನಾನು ನಾಳೆಯಿಂದ ಹಾಂ ಹಾಂ ಬರ್ತೀನಿ ನಾನು ಬೆಳಗ್ಗೆ ಬಂದು ಫೋನ್ ಮಾಡ್ತೀನಿ ಸರ್